ನನಗೆ ಅಡುಗೆ ಅಂದರೆ ತುಂಬ ಇಷ್ಟ ಅಡ್ಗೆಯಲ್ಲಿ ನಾನು ತುಂಬ ವೆರೈಟಿ ಅಡುಗೆಗಳು ಮಾಡ್ತೀನಿ ಎಕ್ಸಾಂಪಲ್ ಬಾತ್ ಮಾಡ್ತೀನಿ ಪಲಾವು ಬಾತ್ ಅದು ಆದ ಮೇಲೆ ಚಪಾತಿ ಆಮೇಲೆ ಚಿಕನಲ್ಲಿ ಕಬಾಬ್ ಚಿಲ್ಲಿ ಚಿಕನ್ನು ಅದು ಆದ ಮೇಲೆ ತುಂಬ ಈ ಥರ ವೆರೈಟಿಗಳು ಮಾಡ್ತೀನಿ ಈಗ ಸಿಂಪಲ್ಲಾಗಿ ಬೇಗ ಆಗಬೇಕು ಅಂದರೆ ಈ ಮ್ಯಾಗಿ ಈ ಬ್ರೆಡ್ ಆಮ್ಲೆಟ್ಟು ಆ ಥರೆಲ್ಲ ಮಾಡ್ತೀನಿ ಆಮೇಲೆ ನನಗೆ ತುಂಬ ಇಷ್ಟ ಅಂತಂದರೆ ನಾವು ಬೇಗ ಮಾಡಬೇಕು ಅಂತಂದರೆ ಈ ಬಾತ್ ಎಲ್ಲ ಮಾಡ್ತೀನಿ ಬೇಗ ಈ ಬಾತ್ ಮಾಡಬೇಕು ಅಂದರೆ ಎಕ್ಸಾಂಪಲ್ ಈಗ ನಾನು ಫಸ್ಟು ಅಕ್ಕಿಯನೆಲ್ಲ ತೊಳ್ದು ನೀಟಾಗಿ ಸ್ವಲ್ಪ ನೆನೆಯಕ್ ಬಿಟ್ಟು ಅದು ಆದ ಮೇಲೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಹಾಕಾದ ಮೇಲೆ ಸ್ವಲ್ಪ ಖಾರದ ಪುಡಿ ಆಮೇಲೆ ಈ ಬಾತ್ದು ಮಸಾಲೆ ಬರುತ್ತೆ ಒಂದು ನಾಲ್ಕು ಐದು ಥರ ಚಕ್ಕೆ ಲವಂಗ ಆಮೇಲೆ ಪಲಾ ಪಾಲಕ್ಕು ಸೊಪ್ಪು ಆ ಥರಯೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕಾದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಡೀಪಾಗಿ ಡೀಪಾಗಿ ಮಾಡಾದ ಮೇಲೆ ಸ್ವಲ್ಪ ಅದಕ್ಕೆ ಟಮೆಟೋ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಅದು ಯೆಲ್ಲೋ ಕಲರೆಲ್ಲ ಬರಬೇಕು ಯೆಲ್ಲೋ ಕಲರ್ ಬರೋ ಥರಯೆಲ್ಲ ಮಾಡಿ ಅದು ಆದ ಮೇಲೆ ಈ ಸ್ವಲ್ಪ ನೀರು ಹಾಕಿ ನೀರು ಅಂತಂದರೆ ಈಗ ನಾವು ಅಕ್ಕಿ ಎಷ್ಟು ಹಾಕ್ತಿದೀವಿ ಈಗ ಒಂದು ಲೋಟ ಅಕ್ಕಿ ಹಾಕ್ತಾಯಿದೀವಿ ಅಂದರೆ ಸೇಮ್ ಒಂದು ಲೋಟ ನೀರು ಹಾಕಿ ಅದಕ್ಕೆ ಫಸ್ಟು ಆಮೇಲೆ ನೀರು ಹಾಕಾದ ಮೇಲೆ ಸ್ವಲ್ಪ ಕುದಿ ಅದರ ಆದ ಆದ ಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಸ್ವಲ್ಪ ಅದ್ರ ಮೇಲೆ ಮಸಾಲೆಗಳೇನೇನಿದೆ ತಿರ್ಗಿ ಗರಮ್ ಮಸಾಲೆ ಆಗಲಿ ಒಂದು ಸ್ವಲ್ಪ ಅರಿಶ್ಣ ಖಾರದ ಪುಡಿ ಈ ಥರಯೆಲ್ಲ ಬಾತ್ ಮಸಾಲೆ ಬಾತ್ದು ಹಾಕ್ತೀವಿ ಅದು ಅದೆಲ್ಲ ಹಾಕಾದ ಮೇಲೆ ಒಂದು ಸರ್ತಿ ಒಂದು ಒಂದು ಕೂಗು ಒಂದು ವಿಸಿಲ್ ಏನಾರೂ ಇದು ಮಾಡಾದ ಮೇಲೆ ಬಾತ್ ರೆಡಿಯಾಗುತ್ತೆ ಈ ಥರ ತುಂಬ ಸರ್ತಿ ಬಾತ್ ಮಾಡಿದ್ದೀನಿ ಮನೆಯವರು ತುಂಬ ಇಷ್ಟಪಟ್ಟಿದ್ದಾರೆ ಅದರಿಂದ ನನಗೂ ತುಂಬ ಇಷ್ಟ ಮತ್ತು ಇದೇ ಥರ ನಾನು ತುಂಬ ಅಡುಗೆ ಮಾಡ್ತೀನಿ ಆದರೆ ಬೇಗ ಆಗೋ ಥರ ಅಂತಂದರೆ ಚಪಾತಿ ಚಪಾತಿ ಆದರೆ ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ನೀಟಾಗಿ ಮಾಡಾದ ಮೇಲೆ ಟೊಮಾ ಈಗ ಅದು ಚಪಾತಿಗೆ ನೆಂಚ್ಕೋಬೇಕು ಅಂತಂದರೆ ಎಮರ್ಜೆನ್ಸಿಗೆ ಟೊಮೋಟೋ ಗೊಜ್ಜು ಬೇಗ ಆಗುತ್ತೆ ಟೊಮೊಟೊ ಗೊಜ್ಜಿಗೆ ಹೆಂಗೆ ಅಂತಂದರೆ ಮೊದಲೇ ನೀಟಾಗಿ ಟೊಮೊಟೊ ಎಲ್ಲ ತೊಳ್ದಿಟ್ಟು ಅದನ್ನು ಟೊಮೊಟೊ ಎಲ್ಲ ಹೆಚ್ಚಿಟ್ಟಿ ಚಿಕ್ಕದಾಗಿ ಟೊಮೊಟೊದಲ್ಲಿ ಎರಡು ಟೊಮೊಟೊ ಗೊಜ್ಜಲ್ಲಿ ಎರಡು ಥರನೂ ಮಾಡ್ಬೋದು ಒಂದು ರುಬ್ಬಿಟ್ಟು ಮಾಡ್ಬೋದು ಇನ್ನೊಂದು ಕಟ್ ಮಾಡಿರೋ ಟೊಮೊಟೋನ ಅದರಲ್ಲೂ ಫ್ರೈ ಥರನೂ ಮಾಡ್ಬೋದು ಸೊ ನಾವು ಫ್ರೈ ಥರ ಮಾಡ್ತೀವಿ ಅಂದರೆ ಟೊಮೊಟೋನ ನೀಟಾಗಿ ಹೆಚ್ಚಿಟ್ಟಿ ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಾಂಡಲಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಾದ ಮೇಲೆ ಅದಕ್ಕೆ ಟೊಮೊಟೊ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅರಿಶ್ಣ ಹಾಕಿ ಅರಿಶ್ಣ ಖಾರದ ಪುಡಿ ಆಮೇಲೆ ಕೊರ್ ಕರಿಬೇವಿನ ಸೊಪ್ಪು ಆಮೇಲೆ ಕೊತ್ತಂಬ್ರಿ ಸೊಪ್ಪು ಎಲ್ಲ ಹಾಕಾದ ಮೇಲೆ ಸ್ವಲ್ಪ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ದ್ರೆ ಅದರಿಂದ ನಮ್ಗೆ ತುಂಬ ಬೇಗ ಆಗೋದು ಅಂದರೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಈಗ ಬೇಗ ಈ ಥರ ಮಾಡ್ಬೋದು ಮತ್ತು ನನಗೆ ತುಂಬ ಇಷ್ಟ ಅಂತಂದರೆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷಲ್ಲೆಲ್ಲ ರಸಮ್ ಮಾಡ್ಬೋದು ರಸಮ್ ಹೆಂಗ್ ಮಾಡ್ತಾರೆ ಅಂತಂದರೆ ನೀಟಾಗಿ ಈ ಒಂದು ಒಂದು ಸ್ವಲ್ಪ ಒಂದು ಮೂರು ಹಸಿಮೆಣ್ಶಿನ್ಕಾಯಿ ಅದೇ ಬ್ಯಾಡಗಿ ಮೆಣ್ಶಿನ್ಕಾಯಿ ಆ ಥರ ಅದೊಂದು ಕರಿಬೇವು ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೊಂದು ಸ್ವಲ್ಪ ಹಾಕ್ಬುಟ್ಟು ನೀಟಾಗಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬುಟ್ಟು ಮಾಡಿದ್ರೆ ಸೇಮ್ ಅದು ಅದನ್ನ ರುಬ್ಬಿಟ್ಕೋಬೇಕು ಫಸ್ಟು ತಿರ್ಗಿ ಇನ್ನೊಂದು ಬಾಂಡಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ ಸೇಮ್ ನಾವು ಏನು ರುಬ್ಬೋಕ್ಕೆ ಹಾಕುದ್ವಿ ಅದನ್ನೇ ಹಾಕ್ಬುಟ್ಟು ಸುಮ್ಮನೆ ರುಬ್ಬಿರೋ ಪೇಸ್ಟ್ನ ಹಾಕ್ಬಿಟ್ ಸ್ವಲ್ಪ ನೀರು ಹಾಕ್ಬಿಟ್ ಅರಿಶ್ಣ ಹಾಕ್ಬುಟ್ರೆ ಸ್ವಲ್ಪ ಉಪ್ಪು ಹಾಕ್ಬುಟ್ಟು ಅದು ನೀಟಾಗಿ ಚೆನ್ನಾಗಿರುತ್ತೆ ನಾವು ಅರಾಮಾಗಿ ರಸಮ್ ಏನೇ ಜ್ವರ ಗಿರ ಏನೇ ಇದ್ರೂ ನಾವು ಅದು ಬೇಗ ಮಾಡ್ಕೋಬಿಡ್ತೀವಿ ಏನಕ್ಕೆ ಅಂತ ಅಂದರೆ ಸ್ವಲ್ಪ ಈ ಶೀತ ಗೀತ ಆದಾಗ ಸ್ವಲ್ಪ ಸ್ಪೈಸಿಯಾಗಿರುತ್ತಲ್ವಾ ಅಂತ ಅನ್ಬಿಟ್ ಅದನ್ನ ಮಾಡ್ಕೋತೀವಿ ಮತ್ತು ಇದೇ ಥರ ಅಂತಂದರೆ ಚಿತ್ರಾನ್ನ ತುಂಬ ಈ ಚಿತ್ರಾನ್ನ ನಂಗೆ ತುಂಬ ಅಂದರೆ ಇಷ್ಟ ಅದು ನಾನು ಮಾಡೋ ಚಿತ್ರಾನ್ನ ಮಾತ್ರ ಇಷ್ಟ ನಮ್ಮ ಮನೆಲ್ಲಿ ಈರುಳ್ಳಿ ಎಲ್ಲ ಹಾಕಲ್ಲ ನಾನು ಈರುಳ್ಳಿ ಎಲ್ಲ ಹಾಕ್ಬುಟ್ ಮಾಡ್ತೀನಿ ನಾನು ಮೊದಲು ಮಾಮೂಲಿ ಅದೇ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಚಿತ್ರಾನ್ನಕ್ಕೆ ಅಂತಂದರೆ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಟೊಮೊಟೊನೂ ಹಾಕ್ಬೋದು ಆದರೆ ಟಮೊಟೊ ಹಾಕ್ತೀನ್ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಅರಿಶ್ಣ ಹಾಕಿ ಅದಕ್ಕೆ ಉಪ್ಪು ಅರಿಶ್ಣ ಎಲ್ಲ ಹಾಕಾದ ಮೇಲೆ ಮಾಮೂಲಿ ಅದನ್ನೇ ಸ್ವಲ್ಪ ಫ್ರೈ ನೀಟಾಗಿ ಫ್ರೈ ಎಲ್ಲ ಆಗಾದ ಮೇಲೆ ಮಾಮೂಲಿ ಅನ್ನ ಅನ್ನ ಮಾಡಿ ಅದಕ್ಕೆ ಜೊತೆಯಲ್ಲಿ ನಾನು ಸ್ವಲ್ಪ ಈಸಿಯಾಗಲಿ ಅಂತ ಅನ್ಬಿಟ್ಟು ಅದಕ್ಕೆ ಅನ್ನ ಹಾಕಾದ ಮೇಲೆ ಒಂದೇ ಸರ್ತಿ ಕಲ್ಸ್ಬಿಟ್ರೆ ಎಲ್ಲರೂ ಮನೆಯವರೆಲ್ಲ ಆರಾಮಾಗಿ ತಿನ್ಬೋದು ಇನ್ನು ಹಂಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ ಅದು ಹೇಳಲಿಲ್ಲ ಅಂದ್ರೆ ಹೇಳಿಲ್ಲ ಮರೆತೋಯ್ತು ಅದರಿಂದ ಚಿಲ್ಲಿ ಚಿಕನ್ ಅದು ಮಾಮೂಲಿ ಅದು ಹೇಗೆ ಅಂತಂದ್ರೆ ನಾನು ಆಂಧ್ರ ಸ್ಟೈಲಲ್ಲಿ ತುಂಬ ನನಗಿಷ್ಟ ಏನ್ಕೆ ಅಂದ್ರೆ ಅದು ತುಂಬ ಸ್ಪೈಸಿಯಾಗಿರುತ್ತಲ್ವ ನನಗೆ ತುಂಬ ಖಾರ ಅಂದರೆ ಇಷ್ಟ ಅದರಿಂದ ಅದು ಹೆಂಗೆ ಮಾಡ್ತಾರೆ ಅಂತಂದರೆ ಮೊದಲು ಒಂದು ಬಾಂಡ್ಲೆಗೆ ಮಾಮೂಲಿ ನ್ ಎಣ್ಣೆ ಎಲ್ಲ ಹಾಕಾದ ಮೇಲೆ ಫಸ್ಟು ಒಂದು ಒಂದು ಇಪ್ಪತ್ತು ಮೆಣ್ಸಿನ್ಕಾಯಿನ ತೊಗೊಂಡು ಅದನ್ನ ಜಜ್ಜಿ ಇಕ್ಕಿ ಅದನ್ನು ಎಣ್ಣೆಗೆ ಹಾಕುದಾಗ ಫುಲ್ ಫಸ್ಟು ಅದು ಎಣ್ಣೆ ಎಲ್ಲ ಫುಲ್ ಸ್ವಲ್ಪ ಸಪ್ರೇಟಾಗಿ ಅದು ಎಣ್ಣೆಗೆ ಫುಲ್ಲು ಇದಾಗುತ್ತೆ ಮೆಣ್ಸಿನ್ಕಾಯ್ದೆಲ್ಲ ರಸಯೆಲ್ಲ ಅದಕ್ಕೆ ಬರುತ್ತೆ ಅದು ಬಂದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಯಾ ಸಾಸು ಸ್ವಲ್ಪ ಹಾಕಾದ ಮೇಲೆ ಅದಕ್ಕೆ ಅದೆಲ್ಲ ಅದೆಲ್ಲ ಹಾಕಾದ ಮೇಲೆ ಚಿಲ್ಲಿ ಚಿಕನ್ನೆಲ್ಲ ಇದು ಚಿಕನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಒಂದು ಆಫ್ ಕೆ ಜಿ ಇಲ್ಲ ಒಂದು ಕೆ ಜಿ ಮಾಡಿಕೊಂಡು ಅದಕ್ಕೆ ಹಾಕಾದ ಮೇಲೆ ನೀಟಾಗಿ ಅದಕ್ಕೆ ಒಂದು ಸರ್ತಿ ಮಾಡಾದ ಮೇಲೆ ಈ ಅದು ನಮ್ಗಿನ್ನೂ ಟೇಸ್ಟ್ ಬರಬೇಕು ಗಟ್ಟಿ ಬೇಕು ಅಂತಂದಾಗ ಸ್ವಲ್ಪ ಮೊದಲೇ ನೀರು ಹಾಕಿರ್ತೀವಿ ನೀರು ಅದು ಮಾಮೂಲಿ ಬಿಟ್ಕೊಂಡಿರತ್ತೆ ಮೊದಲೇ ಸ್ವಲ್ಪ ನಾವು ಈ ಕಾರ್ನ್ ಫ್ಲೋರ್ನ ಒಂದು ಸ್ವಲ್ಪ ಹಾಕ್ಬುಟ್ಟು ನೀಟಾಗಿ ಅದನ್ನ ಮಾಡಿದ್ರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದರಿಂದ ನನಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ ಆದರೆ ಬೇಗ ಈ ಕಾಲೇಜೆಲ್ಲ ಇದ್ದಾಗ ಬೇಗ ಇದು ಮಾಡಬೇಕು ಅಂತಂದಾಗ ನಾನು ಮ್ಯಾಗಿ ತುಂಬ ಮ್ಯಾಗಿಯೆಲ್ಲ ಈಸಿಯಲ್ವಾ ಮ್ಯಾಗಿ ನಿಮಗೇ ಗೊತ್ತು ಮ್ಯಾಗಿ ಈಗ ಮಾಡಬೇಕು ಅಂತಂದರೆ ಏನಿಲ್ಲ ಮ್ಯಾಗಿಗೆ ಆದರೆ ಮ್ಯಾಗಿಯೆಲ್ಲ ನಾರ್ಮಲ್ಲಾಗಿ ಅಂಗ್ಡಿಲ್ಲಿ ತೊಗೊಂಡಾಗ ಪ್ಯಾಕೆಟ್ಟಲ್ಲಿರೋದು ಸೇಮ್ ಅದನ್ನು ಹಾಕ್ಬುಟ್ ನೀರು ಹಾಕ್ಬುಡ್ತಾರೆ ಆದರೆ ನಾನೇನು ಮಾಡ್ತೀನಿ ಅಂತಂದರೆ ನೀಟಾಗಿ ತರಕಾರಿ ಇಲ್ಲ ಈಗ ಟಮೆಟೋ ಈರುಳ್ಳಿ ಆಮೇಲೆ ಸ್ವಲ್ಪ ಖಾರ ಇರಲಿ ಅಂತ ಅನ್ಬಿಟ್ಟು ಅವರು ಮಸಾಲೆ ಪ್ಯಾಕೇಟ್ ಕೊಟ್ಟಿದ್ದರೂ ಅದ್ರ ಮೇಲೆ ಸ್ವಲ್ಪ ಖಾರ ಹಾಕಿ ಗರಮ್ ಮಸಾಲೆ ಸ್ವಲ್ಪ ಹಾಕಿ ಗರಮ್ ಮಸಾಲೆ ಏನೂ ಬೇಡ ಅದೇ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ ಅದ್ರ ಮೇಲೆ ತರ್ ತರಕಾರಿ ಹೆಚ್ಚಿರೋದೆಲ್ಲ ಫಸ್ಟು ಸ್ಟಾರ್ಟಿಂಗ್ ನೀರು ಹಾಕಾದ ಮೇಲೆ ಕುದಿಸ್ಕೊಂತಿನಿ ಆಮೇಲೆ ಈ ಫು ಇದು ವೆಜಿಟಬಲ್ಸೆಲ್ಲ ಸ್ವಲ್ಪ ಇದಾಗಲಿ ಅಂತ ಅನ್ಬಿಟ್ಟು ಅದೆಲ್ಲ ಸ್ವಲ್ಪ ಇದಾಗುತ್ತೆ ಟೇಸ್ಟ್ ಬರುತ್ತಲ್ವಾ ಒಂದು ಸ್ವಲ್ಪ ಗೆಸ್ ಘಮ್ ಅನ್ಬೇಕಾರೆ ಅವಾಗ ಮ್ಯಾಗಿ ಹಾಕ್ಬುಟ್ಟು ಇದು ಮಾಡ್ತೀನಿ ಅದೆಲ್ಲ ಈಸಿ ತುಂಬ ಒಟ್ನಲ್ಲಿ ಅಡುಗೆ ಅನ್ನೋದು ಕಲ್ತ್ಬಿಟ್ರೆ ನಮಗೆ ತುಂಬ ಈಸಿ ಎಲ್ಲೇ ಇದ್ರೂ ನಾವು ಅರಾಮಾಗಿ ಮಾಡ್ಕೋಬೋದು ಅರಾಮಾಗಿ ತಿನ್ಕೊಬೋದು ಇದರಿಂದ ನಂಗೆ ತುಂಬ ಅಡುಗೆ ಇಷ್ಟ ಇನ್ನೂ ಗು ನನಗೆ ತುಂಬ ಅಡುಗೆಗಳು ಅಂತಂದರೆ ನನಗೆ ಗೊತ್ತಿದೆ ಆದರೆ ಇದರಿಂದ ಇವಾಗ ಸದ್ಯಕ್ಕೆ ನಾನು ಇಷ್ಟು ಹೇಳಿದೀನಿ